ಓಂ ಶಾಂತಿ ನಾನ್ ಹೇಳುವುದೇನಂದರೆ ಜಾತಿ ಜಾತಿಯಲ್ಲಿ ನನ್ನ ಕ್ರಮದಲ್ಲಿ ಜಾತಿ ಅಂದರೆ ಎರಡೇ ಒಂದು ಹೆಣ್ಣು ಮತ್ತೊಂದು ಗಂಡು ಅವರಲ್ಲಿ ನಡೆಯುವಂಥ ಜಾತಿ ಮತ್ತೇನ್ಲ ನನಗೆ ಒಂದು ಹಿರಿಯರು ಜಾತಿ ಮಾಡಿದ್ದು ಮನುಷ್ಯರು ದೇವರಲ್ಲ ದೇವರು ಜಾತಿಯನ್ನು ಮಾಡಲೇ ಇಲ್ಲ ಏಕೆ ಅಂದರೆ ನೋಡಿ ಮುಂಚೆಯೆಲ್ಲ ಹೀಗೆ ಇತ್ತು ಏನೆಂದ್ರೆ ಸ್ವಲ್ಪ ಜನ ಅಂದರೆ ನಾವು ನನಗೆ ಈಗ ಅರವತ್ತೈದು ವರ್ಷ ಆಯಿತು ಅಂತ ಎಣಿಸುವ ಅದಕ್ಕಿಂತ ಮೊದಲು ನಾನು ಹುಟ್ಟುವ ಮೊದಲು ಜನಸಂಖ್ಯೆ ತುಂಬ ಕಮ್ಮಿಯಿತ್ತು ಆವಾಗೇನಾದರೂ ನಮಗೆ ಪಾಠ ಮಾ ನಮ್ಮ ಮಾಸ್ಟ್ರು ಅವ್ರು ಪಾಠ ಮಾಡುವಾಗ ಹೇಳ್ತಿದ್ದರು ಹೇ ಇಂದಂಬೆ ಈ ಅಲ್ಪ ಏನೇನು ಪಾತೆರ್ನು ಒಕ್ಕೊರ್ಚಿ ಅಂದ್ರೆ ಈ ಅವರು ಮಾಸ್ಟ್ರು ಕರೆಯೋದು ನನಗೆ ಹಾಗೆ ಅಂದರೆ ನಾನಲ್ಲಿಗೆ ಎದ್ದು ಮಾಸ್ಟ್ರ ಹತ್ರ ಹಾಂ ಎಂತ ಸರ್ ನೀವು ಹೇಳಿದ್ದು ಅಂದರೆ ಜಾತಿ ಮಾಡಿದ್ದು ಮನುಷ್ಯರು ಅಂದರೆ ಹೇಗೆ ಮಾಡಿದ್ದಾರೆ ಅಂದರೆ ಅವ್ರನ್ನ ಒಬ್ಬ ದೊಡ್ಡ ಜನ ಇದ್ದಾನೆ ಅವನು ಕರ್ದು ಹೇಳ್ತಾನೆ ನಂದ ಇಂದಂಬೆ ಇಲ್ಲಿ ಅವ ಇಲ್ಲಿ ಬಾರೋ ನೀನು ಈ ಈ ಕೆಲಸವನ್ನು ಮಾಡಬೇಕು ಇಲ್ಲಿ ಖಂಡವೆಲ್ಲ ದಪ್ಪಲಿಕ್ಕೆ ಉಂಟು ದಪ್ಪುದೆಂದ್ರೆ ಹೂಡೋದು ಅದು ಒಂದು ನೇಜ್ ಹಾಕಲಿಕ್ಕೆ ಉಂಟು ನಿನಗೆ ಒಂದು ಪೂಜಾರಿ ಇಡುವ ನೀನು ಆ ಜಾತಿ ಆ ಜಾತಿನೇನು ಅವ್ನು ಪೂಜಾರಿ ಅಂದರೆ ಅವನ ಫ್ಯಾಮಿಲಿಯಿಂದ ಪೂಜಾರಿ ಬಂದಿದೆ ಇನಹ ದೇವರು ಮಾಡಿದ್ದಲ್ಲ ಅದು ಅಂದರೆ ಅವನಿಗೆ ಮದುವೆಯಾಗ್ತದೆ ಮದುವೆಯಾಗಿ ಮಕ್ಕಳಾಗ್ತಾರೆ ಮಕ್ಕಳು ಅವರು ಅದೇ ಜಾತಿಯಲ್ಲಿ ಹೋಗ್ತಾಯಿರ್ತಾರೆ ನಿಜವಾಗಿಯೂ ಜಾತಿಯಲ್ಲಿ ಏನು ಇಲ್ಲ ಸುಮ್ಮನೆ ಅದು ಹಾಗೆ ಮತ್ತೊಬ್ಬರ್ನ ಕರಿತಾರೆ ಇಂದಂಬೆ ಈ ಅವು ದೇವಸ್ಥಾನುಡು ಅಡಪು ಅಲ್ಪ ಕೆಲ್ಸ ಮತ್ತೆ ಮಾಡ್ಪು ಅಂತಂದ ಅಂದರೆ ದೇವ ದೇವಸ್ಥಾನದಲ್ಲಿ ಕೆಲಸ ಮಾಡು ಅಲ್ಲಿ ಅಲ್ಲಿ ಸ್ವಲ್ಪ ಗುಡಿಸು ಆ ಪಾತ್ರೆಯೊಂದೆ ತೊಳೆದಿಡು ಅಂತ ಹೇಳ್ತಾರೆ ಅದನ್ನು ಮಾಡಿದವ್ನಿಗೆ ಹಾಂ ನೀವು ನೀನು ಮೊಯ್ಲಿ ಅಂದರೆ ಅವನಿಗೆ ಮೊಯ್ಲಿ ಅಂತ ಹೆಸರಿಟ್ಟದ್ದು ಆ ದೊಡ್ಡ ಜನ ಅಂದರೆ ಅವನು ಊರಿಗೆ ಅರಸನಾಗಿ ಇರಬಹುದು ಅಲ್ಲ ಅವ ದೊಡ್ಡ ಜನ ಅಂತ ಸ್ವಲ್ಪ ಹಣದಲ್ಲಿ ಗುಣದಲ್ಲಿ ದೊಡ್ಡವನಾಗಿರಬಹುದು ಅಂದರೆ ಈ ಎಲ್ಲ ಜಾತಿಯನ್ನು ಮಾಡಿದ್ದು ಅವನೇ ಮನುಷ್ಯರು ಮಾಡಿದ್ದು ಒಬ್ಬನಿಗೆ ಹೊಲೆಯನಿಗೆ ಹೊಲೆಯ ಅಂದರೆ ಅವನು ಕೀಳು ಜಾತಿ ಅಂತ ಮಾಡಿದ್ರೆ ಏನು ನಿಜ ಅವನು ಕೀಳಲ್ಲ ಅವನು ಮೇಲೆ ಕೀ ಕೀಳು ಅಂತ ಯಾರನ್ನೂ ಎಣಿಸಬಾರದು ಅಂದರೆ ಜಾತಿಯಲ್ಲಿ ಏನೂ ಇಲ್ಲ ಜಾತಿಯೆಲ್ಲ ಮನುಷ್ಯರೇ ಮಾಡಿದ್ದು ಅವನ ಊಟ ಮಾಡುವ ಸ್ಥಿತಿ ಅವ್ನು ಕುಡಿಯುವ ನೀರು ಮತ್ತೆ ತಿನ್ನುವ ಆಹಾರ ಅದರಲ್ಲಿ ಅವನು ಜಾತಿಯನ್ನು ಹಿಡಿಯಬೇಕು ವಿನಃ ಜಾತಿಯಲ್ಲಿ ಏನಿಲ್ಲ ಜಾತಿ ಸುಮ್ಮನೆ ಸುಮ್ಮನೆ ಅಂದರೆ ಜಾತಿಯಲ್ಲಿ ಜಾತಿ ಮಾಡಿದ್ದು ದೇವರು ಮಾಡಲಿಲ್ಲ ಮನುಷ್ಯರು ಮಾಡಿದ್ದು ಆ ಜಾತಿಯಲ್ಲಿ ಏನಿಲ್ಲ ಜಾತಿ ಅಂದರೆ ಬರೀ ಎರಡೇ ಒಂದು ಗಂಡು ಒಂದು ಹೆಣ್ಣು ಮತ್ತೆ ಎಲ್ಲ ಎಲ್ಲ ಜನರೂ ಒಂದಾಗಿದ್ದರೆ ನಾವು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಹಾಗೆ ಇದ್ದರೆ ನಮಗೂ ಒಳ್ಳೆಯದು ನಿಮಗೂ ಒಳ್ಳೆಯದು ನೀವು ಸಹಾ ಜಾತಿಯಲ್ಲಿ ಜಾತಿಯುತ ಆಗಿಯೂ ನಾವು ಯಾವುದನ್ನು ಎಣಿಸಬಾರದು ಜಾತಿಯಲ್ಲಿ ಏನಿಲ್ಲ ಧರ್ಮ ಅಂದರೆ ಧರ್ಮದ ಮೇಲೆ ಹೋಗಬೇಕು ನಾವು ಧರ್ಮ ಅಂದರೆ ಎಂಥದ್ದು ನಿಮ್ಮ ಜಾತಿಯಲ್ಲಿ ಏನು ಯಾವ ಯಾವ ಗ್ರಂಥವನ್ನು ಓದಿರಿ ನೀವು ಯಾವ ಭಗವದ್ಗೀತೆಯನ್ನು ಓದಿರಿ ಇಲ್ಲವಾ ಬೈಬಲನ್ನು ಓದಿರಿ ಇಲ್ಲವಾ ಇದು ಮುಸ್ಮಾನ್ರದ್ದು ಗ್ರಂಥ ಓದಿರಿ ಅದರಲ್ಲೆಲ್ಲ ಬರೆದದ್ದೆಂಥದ್ದು ನೀನು ಆತ್ಮ ನೀನು ಈ ಶರೀರ ನೀನಲ್ಲ ಈ ಶರೀರ ನೀನಲ್ಲ ನೀನು ಆತ್ಮ ಅಂತ ಹೇಳಿದ್ದಾರೆ ವಿನಃ ಶ ಈ ಜಾತಿಯ ಬಗ್ಗೆ ಏನು ಹೇಳಲಿಲ್ಲ ಜಾತಿ ಮಾಡಿದ್ದು ನಾವೇ ನನ್ನ ನೀನು ನೀನು ಆ ಜಾತಿ ಅವನು ಈ ಜಾತಿ ಆ ಜಾತಿ ಈ ಜಾತಿ ಮೇಲೆ ಜಾತಿ ಕೀಳು ಜಿ ಕೀಳು ಜಾತಿ ಅಂತ ಹೇಳಿದ್ದಾರೆ ಮುಂಚಿನವರು ಅದರಲ್ಲಿ ಜಾತಿಯಲ್ಲಿ ಏನು ಇಲ್ಲ ಜಾತಿ ಧರ್ಮ ಧರ್ಮದಲ್ಲಿ ಇರೋದು ಧರ್ಮ ಬೇಕು ಎಲ್ಲರಿಗೂ ಒಳ್ಳೆಯದು ಗುಣ ಇದ್ದರೆ ಅವನು ಧರ್ಮವಂತನಾಗಿರುತ್ತಾನೆ ಉತ್ತಮನಾಗಿರ್ತಾನೆ ಅವನ ಜೀವನವೂ ಉತ್ತಮವಾಗಿ ನಡಿತದೆ ನಾವು ಗಾಂಧೀಜಿಯಂತೆ ಆಗಬೇಕಾದರೆ ನಾವು ಗಾಂಧೀಜಿಯವನ್ನ ಗಾಂಧೀಜಿಯವರ ಸ್ ಅವರ ಮನಸ್ಸಿನಂತೆ ನಾವು ನಡೆಬೇಕು ಅವರ ಹಾಗೆ ಹಾಗೆ ನಾವು ಸಹಾಯ ಮಾಡಬೇಕು ಇನ್ನೊಬ್ಬರನ್ನು ನೋವನ್ನು ನಾವು ನೋಡಿ ಅವರಿಗೆ ನಾವು ಸಾಂತ್ವಾನ ಹೇಳಬೇಕು ಅದು ಧರ್ಮ ಹಾಗೆ ಧ್ ಗಾಂಧೀಜಿಯವರೆಲ್ಲ ಹೇಳಿದ್ದಾರೆ ಎಂತ ಹೇಳಿದ್ದಾರೆ ಅವರು ಅವರು ಗಾ ಮಹಾತ್ಮಾ ಗಾಂಧೀಜಿ ಅಂತ ಆಗಬೇಕಾದ್ರೆ ಅವರಿಗೆ ಅಂಥ ಗುಣ ಅವರಲ್ಲಿತ್ತು ಹಾಗೆ ರಾಮ ರಾಮ ಅಂದರೆ ದೇವರು ದೇವರು ಯಾರೆ ದೇವರಂತೆ ನಾವು ಆಗಬೇಕಾದ್ರೆ ದೇವರ ಗುಣವನ್ನು ನಾವು ಉಪಯೋಗ ಮಾಡಿದರೆ ಆಯಿತು ಆವಾಗ ದೇವರಾಗಿ ನಾವು ಸಹ ಅದೇ ದೇವರಾಗ್ಬೋದು ಯಾರು ಸಹ ಯಾವುದನ್ನು ಪಾಲಿಸುತ್ತಾರೋ ಅದರಂತೆ ನಡೆಯುತ್ತಾರೋ ಅದೇ ಗುಣದಲ್ಲಿ ಅವರು ಬೆಳೆಯುತ್ತಾ ಅವರು ಹಾಗೆಯೇ ರಾಮನಂತೆಯೇ ಆಗುತ್ತಾರೆ ಕೃಷ್ಣನಂತಾಗ್ಬೇಕು ಕೃಷ್ಣನ ಗುಣವನ್ನು ನಾವು ಧಾರಣ ಮಾಡಬೇಕು ಸುಳ್ಳನ್ನು ಹೇಳ್ಬಾರ್ದು ಸತ್ಯದಿಂದಲೇ ನಡಿಬೇಕು ಸತ್ಯವೇ ನಾವು ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧುಬಳಗ ಅಂತ ಸತ್ಯ ಇದ್ದರೆ ನಾವು ಎಲ್ಲಿ ತನಕ ಹೋಗ್ಬೋದು ಯಾರಲ್ಲಿಯೂ ಮಾತಾಡ ಮಾತಾಡಬಹುದು ಮತ್ತೆ ಸತ್ಯ ಯಾವತ್ತೂ ನಮ್ಮನ್ನು ಬಿಟ್ಬಿಡುವುದಿಲ್ಲ ಯಾವ ಯಾವ ಗುಂಡಿಗೆ ಹಾರಿದ್ರೂ ನಮ್ಮನ್ನು ಖಂಡಿತ ಬಚಾವು ಮಾಡ್ತದೆ ಸತ್ಯ ಮತ್ತೆ ನಾವು ಸುಳ್ಳು ಹೇಳುತ್ತಾ ಹೋದರೆ ಅದು ಸುಳ್ಳೇ ಆಗ್ತದೆ ಅದನ್ಯಾರು ನಂಬಬಾರ್ದು ಸುಳ್ಳನ್ನು ನಂಬಬಾರದು ಸತ್ ಸತ್ಯವನ್ನೇ ನುಡಿಯಬೇಕು ಸತ್ಯವಂತರಾಗಿಯೇ ಇರಬೇಕು ಸತ್ಯವನ್ನೇ ನಾನು ನುಡಿಯುತ್ತೇನೆ ಈ ಕೋ ಈ ಕೋರ್ಟ್ನಲ್ಲಿ ಹೋದರೆ ಹೇಳ್ತಾರೆ ಭಗವದ್ಗೀತೆಯನ್ನು ನಮಗೆ ಮುಟ್ಟಿಸ್ತಾರೆ ಈಗ ಬ ಅದನ್ನಿಡೋದಿಲ್ಲ ಅಂದರೆ ಅವ್ರು ಏಕೆ ಇಡುವುದಿಲ್ಲ ಭಗವದ್ಗೀತೆಗೆ ಆ ಮುಟ್ಟಿದರೆ ಅದು ಅಷ್ಟೇ ಅಷ್ಟು ಪವರುಂಟದಕ್ಕೆ ಆಗ ಈಗ ಎಂತ ಹೇಳ್ತಾ ಇಟ್ಟಿದ್ದಾರೆ ಅಂದರೆ ಅದರ ಬದಲಾಗಿ ಚಿಕ್ಕ ಪುಸ್ತಕವನ್ನಿಟ್ಟು ಅದನ್ನೇ ಭಗವತ್ ಗೀತೆ ಅಂತ ಈ ಪುಸ್ತಕವನ್ನ ಹಿಡಿದು ನಾನು ಭಗವದ್ಗೀತೆಯನ್ನು ಹಿಡಿದು ಹೇಳ್ತೇನೆ ನಾನು ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೇ ಬೇರೆ ಏನನ್ನೂ ಹೇಳುವುದಿಲ್ಲ ಅಂತ ನಾವು ಹೇಳುತ್ತೇವೆ ಅದು ನಿಜವಾಗಿಯೂ ತಪ್ಪು ಭಗವದ್ಗೀತೆಯನ್ನೇ ಹಿಡಿದು ಮುಟ್ಟಿ ಹೇಳಬೇಕು ಅದೇ ಸತ್ಯ ಮತ್ತೆ ಈಗಿನದ್ದೆಲ್ಲ ಮಾಡುವುದೆಲ್ಲ ಸುಳ್ಳೇ ಜ್ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಅಂತ ಹೇಳ್ತಾರೆ ಹಾಗೆಯೇ ಎಲ್ಲರೂ ಸುಳ್ಳನ್ನೇ ಹೇಳುವುದು ಜಾಸ್ತಿ ಒಂದು ಮೂರು ಸತ್ಯ ಹೇಳಿದರೆ ಆರು ಸುಳ್ಳು ಹೇಳ್ತಾರೆ ಅದು ತಪ್ಪು ಅದು ಹಾಗೆ ಮಾಡ್ಬಾರ್ದು ಸುಳ್ಳು ಸುತ್ತ ಸಳ್ ಸತ್ಯವನ್ನು ಸುಳ್ಳು ಮಾಡಬಾರದು ಸುಳ್ಳನ್ನು ಸತ್ಯ ಮಾಡಬಾರದು ಅದು ಆಗುವುದು ಸಹಾ ಇಲ್ಲ ಅದು ಸುಮ್ಮನೆ ನಮ್ಮನ್ನೇ ನಮ್ಮ ನಾವು ಹಾಳು ಮಾಡ್ಕೊಳ್ಳೋದು ಕೊಳ್ಳುವುದು ಅದು ತಮ್ಮ ತಪ್ಪು ಹಾಗೆ ಮಾಡಬಾರ್ದು ನಾವೆಲ್ಲರೂ ಒಂದೇ ಕುಟುಂಬದವರು ಜಾತಿಯಲ್ಲಿ ಏನಿಲ್ಲ ಒಂದೇ ಕುಟುಂಬ ಅಕ್ಕ ತಂಗಿಯರಾಗೆ ಬಂದರೆ ಬಾಳಿ ಬದುಕಿದರೆ ಒಳ್ಳೆಯದು ಅಣ್ಣ ತಮ್ಮಂದಿರಾಗಿ ಬಾಳಿ ಬದುಕಿದರೆ ಒಳ್ಳೆಯದು ಅದನ್ನು ಯಾವತ್ತೂ ನಾವು ಪಾಲಿಸಿ ಮಾ ಪಲ್ಯ ಪಾಲನೆ ಮಾಡಬೇಕು ಆ ಪಾಲನೆಯಿಂದೇ ನಾವು ಒಳ್ಳೆಯದಾಗ್ತೇವೆ ಉತ್ತಮರಾಗ್ತೇವೆ ಮತ್ತೆ ತಿನ್ನುವ ಆಹಾರ ಪ್ರತಿ ಒರು ಜಾತಿಯಲ್ಲಿ ಏನು ಹೇಳುವುದೇನೆಂದರೆ ತಿನ್ನುವಂಥ ಆಹಾರವುಂಟು ನೋಡಿ ಆಹಾ ಆಹಾರವನ್ನು ನಾವು ಯಾವುದನ್ನು ಉಪಯೋಗ ಮಾಡುತ್ತೇವೋ ಅದೇ ರೀತಿ ನಾವು ಮನಸ್ಸು ಸಹ ಆಗ್ತದೆ ನಮ್ಮದು ಯಾವ ಆಹಾರವನ್ನು ನೀವು ಮನೆಯಲ್ಲಿ ಅಡುಗೆ ಮಾಡ್ತೀರಿ ನೀವು ಒಬ್ಬರಿಗೆ ಬೈದು ಬೈದು ಅಡುಗೆ ಮಾಡಿದರೆ ಆ ಅಡುಗೆಯ ಆ ತಿಂದವನಿಗೆ ಅವನು ನಿಮಗೆ ಬೈಲಿಕ್ಕೆ ಬೈಲಿಕ್ಕೆ ಶುರು ಮಾಡ್ತಾನೆ ಅಂದರೆ ಆ ಅನ್ನದಂತೆ ಮನ ಅನ್ನದಂತೆ ಮನ ಆಗಬೇಕಾದ್ರೆ ನೀವು ಮಾಡಿದ್ದು ಅಡುಗೆ ಮಾಡಿದ್ದಾರೆ ಅವರು ಬೈತಾ ಬೈತಾ ಅಡುಗೆ ಮಾಡಿದರೆ ಅದು ಅದರಂತೆ ನಾವು ಸಹಾ ಬೈಲಿಕ್ಕೆ ಶುರು ಮಾಡ್ತೇವೆ ನೀವು ದ ಪರಮಾತ್ಮ ಏನು ಹೇಳ್ತಾನೆ ಅಂದರೆ ನೀನು ಆತ್ಮ ನೀನು ಈ ಶರೀರ ನೀನಲ್ಲ ನೀನು ಆತ್ಮದಿಂದಲೇ ಮಾತನಾಡು ಅಂದರೆ ನನ್ನ ಮಾತ್ರ ನೆನಪಿಡು ಅಂತ ಹೇಳಿದ್ದಾರೆ ದೇವರು ಯಾವತ್ತೂ ನಾವು ದೇವರ ನೆನಪಿನಲ್ಲಿ ಯಾವ ಅಡುಗೆಯನ್ನು ಮಾಡಿರಿ ಅದು ಪವಿತ್ರವಾಗಿರುತ್ತದೆ ಅದು ಒಬ್ಬರ ಹೊ ದೇಹವನ್ನು ಸೇರಿ ಆ ದೇವ ದೇಹದಲ್ಲಿದ್ದಂಥ ರೋಗ ರುಜಿನಗಳನ್ನು ಹೊರಗೆ ಹಾಕಿ ಅವನು ಉತ್ತಮನಾಗುತ್ತಾನೆ ಯಾವತ್ತೂ ಉತ್ತಮನಾಗುತ್ತಾನೆ ಅವನಿಗೆ ಯಾವ ಆತ್ಮಕ್ಕೆ ಯಾವುದು ಯಾವಾಗಲೂ ಸಹಾ ಯಾವತ್ತೂ ಸಾವಿಲ್ಲ ಶರೀರಕ್ಕೆ ಮಾತ್ರ ಸಾವು ನಾವು ನಾವು ಹೇಳ್ತೇವೆ ನೋಡಿರಿ ಶರೀರ ಅದು ಸತ್ತವನಿಗೆ ಹೇಳ್ತೇವೆ ಹೊ ಆಯ್ಸಾಯ್ತು ಆ ಅವನು ಸತ್ತೋದ ಮರಾಯ ಅಂತ ಸತ್ತೋದ ಅಂದರೆ ಅವನು ಸತ್ತದ್ದು ಹೇಳಿ ಹೇಳುವುದು ಯಾರೆಂದ್ರೆ ಆ ಶರೀರಕ್ಕೆ ಮಾತ್ರ ಸಾಯುವುದು ಆತ್ಮ ಸಾಯುವುದಿಲ್ಲ ಆತ್ಮಕ್ಕೆ ಜನ್ಮ ಉಂಟು ಅದು ಪುನಃ ಪುನಃ ಪುನರ್ಪುನಃ ಜನ್ಮ ಉಂಟದಕ್ಕೆ ಅದು ಮತ್ತು ಮತ್ತು ಹುಟ್ಟುತ್ತಾ ಬರುತ್ತದೆ ಜ್ ಜನ್ಮವಿರ್ತದೆ ಈ ಶರೀರಕ್ಕೆ ಮಾತ್ರ ಮಣ್ಣಿನ ಮಾಡಿದಂಥ ಮುದ್ದೆಯಂತೆ ಮಣ್ಣಾಗಿ ಹೋಗುತ್ತದೆ ವಿನಃ ಅದಕ್ಕೆ ಮತ್ತೆ ಅದು ಬರೋದಿಲ್ಲ ಶರೀರ ಬರೋದಿಲ್ಲ ಆತ್ಮ ಯಾವತ್ತೂ ಹುಟ್ಟುತ್ತಾ ಬರ್ತದೆ ಅಂದರೆ ಮನುಷ್ಯರಾತ್ಮ ಮನುಷ್ಯ ಆತ್ಮ ಮನುಷ್ಯರಾಗಿಯೇ ಹುಟ್ಟುತ್ತಾರೆ ನಾಯಿಯ ಆತ್ಮ ನಾಯಿಯಾಗಿಯೇ ಹುಟ್ಟುವುದು ಮನುಷ್ಯ ಅವನಿಗೆ ಯಾವುದು ಇದು ಬರುವುದಿಲ್ಲ ಯಾವುದು ನಾನು ಮನುಷ್ಯರಾಗಿ ಹುಟ್ಟಿ ಮತ್ತೆ ನಾಯಿ ಆಗುವುದಿಲ್ಲ ನಾಯಿಯಾಗಿ ಹುಟ್ಟಿ ಮನುಷ್ಯನಾಗುವುದಿಲ್ಲ ಮನುಷ್ಯ ಮನುಷ್ಯನೇ ಆಗ್ತಾನೆ ನಾಯಿ ನಾಯಿಯೇ ಆಗ್ತದೆ ಅದು ಆತ್ಮ ಆತ್ಮ ಎಂದರೆ ಮನುಷ್ಯರ ಆತ್ಮ ಮನುಷ್ಯರ ಆತ್ಮಕ್ಕೇ ಬರುವುದು ವಿನಹ ಈ ಇದಕ್ಕೆ ಬರುವುದಿಲ್ಲ ನಾಯಿಯಕ್ಕೆ ಬರುವುದಿಲ್ಲ ಅಥ್ ಈ ನೊಣಕ್ಕಾಗಿ ಬರುವುದಿಲ್ಲ ಹಾವಿಗಾಗಿ ಅದು ಬರುವುದಿಲ್ಲ ಹಾವು ಹಾವೇ ನಾವು ಮನುಷ್ಯರು ಮನುಷ್ಯರೇ ಹಾಗೆ ಅದನ್ನು ನಾವು ಕಲಿಬೇಕು ಜೀವನದಲ್ಲಿ ನಾವು ಯಾವತ್ತೂ ಆತ್ಮ ಆತ್ಮ ಅಂದಿದೆ ನಾವು ಎಣಿಸಿದರೆ ನಾವು ಯಾವತ್ತೂ ಎಲ್ಲರನ್ನು ಜಯಿಸಬಹುದು ಯಾವತ್ತೂ ಯಾವ ಸೋಲು ನಮಗೆ ಬರುವುದಿಲ್ಲ ಅಂದರೆ ನಮ್ಮ ಜೊತೆಯಲ್ಲಿ ಪರಮಾತ್ಮನಿರುತ್ತಾರೆ ಆ ಪರಮಾತ್ಮನ ನೆನಪಿನಿಂದ ನಾವು ಉತ್ತಮರಾಗುತ್ತೇವೆ ಅದನ್ನ ನಾವು ಎಲ್ಲರಿಗೂ ಮನದಟ್ಟು ಮಾಡಿದರೆ ಮತ್ತೂ ಉತ್ತಮ ನಾನು ಆತ್ಮ ಈ ಶರೀರ ನಾನಲ್ಲ ಎಂದ್ರೆ ನಾವು ನಮ್ಮ ಮನಸ್ಸಿನಲ್ಲಿ ಪವಿತ್ರ ದಿನ ನಿತ್ಯ ಮಲಗುವಾಗ ಕು ಮಲಗುವಾಗ ತಿನ್ನುವಾಗ ದೇವರ ನೆನಪಿನಲ್ಲಿ ತಿಂದರೆ ಆ ಆಹಾರವು ನಮಗೆ ಜೀವನಕ್ಕೆ ಉಳ್ಳ ಉತ್ ಉಲ್ಲಾಸ ಹುಟ್ತದೆ ಉತ್ತಮರಾಗುತ್ತಾರೆ ಅವರು ಅಂತಹ ಆಹಾರವನ್ನು ತಿಂದರೆ ಉತ್ತಮರಾಗುತ್ತಾರೆ ಯಾವತ್ತೂ ನಾವು ಅಡುಗೆ ಮಾಡುವಾಗ ಇನ್ನೊಬ್ಬರಿಗೆ ಇನ್ನೊಬ್ಬರ ವಿಷಯದಲ್ಲಿ ನಾವು ತಲೆ ಹಾಕಬಾರದು ನಮ್ಮ ಅಡುಗೆ ಯಾವ್ದು ಅಡುಗೆ ಮಾಡ್ತೇವೆ ಹಾಂ ಇದಕ್ಕೆ ಸ್ವಲ್ಪ ಉಪ್ಪು ಹಾಕುವ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕುವ ಈ ಸಮ್ ಸಮ್ ಸ್ವಲ್ಪ ಸಕ್ ಕೊತ್ತಂಬರಿ ಹಾಕುವ ಸಾಸಿವೆ ಹಾಕುವ ಅದನ್ನು ನೆನ್ ನೆನಪಿನಲ್ಲಿಟ್ಬಿಡು ಮತ್ತೊಬ್ಬರ ವಿಷಯವನ್ನು ನಾವು ಎತ್ತಬಾರದು ಯಾವತ್ತೂ ನೋಡಿರಿ ನೀವು ನಿಮ್ಮ ನಿಮ್ಮ ಹಾಗೆಯೇ ನೀವಿದ್ದರೆ ನಿಮಗೂ ಉತ್ತಮ ನಮಗೂ ಉತ್ತಮ ಅದನ್ನು ನಾವು ಯಾವತ್ತೂ ಪಾಲನೆ ಮಾಡ್ತಾ ಬರಬೇಕು ಹಾಗೆಯೇ ನಾವು ಆತ್ಮ ಜ್ಞಾನವನ್ನು ಮಾಡಿದರೆ ಈ ಜಾತಿ ಎಂಬುವುದು ಬರುವುದಿಲ್ಲ ಜಾತಿ ಯಾವಾಗ ಬರುತ್ತದೋ ಅಲ್ಲಿಗೆ ಹೋಯಿತು ಅಂತ ಲೆಕ್ಕ ಜಾತಿಯಲ್ಲಿ ಏನಿಲ್ಲ ಜಾತಿ ಜಾತಿ ಜಾತಿ ಅಂಥೇಳಿ ಯಾವುದನ್ನು ಇದು ಮಾಡಬಾರ್ದು ಜಾತಿಯಲ್ಲಿ ಏನಿಲ್ಲ ಎಲ್ಲರೂ ಮನುಷ್ಯರು ಅಕ್ಕ ತಂಗಿಯರು ಅಂತೆಣಿಸಿ ಎಲ್ಲರೂ ಉತ್ತಮರಾಗಿರಿ ಓಂ ಶಾಂತಿ